ನಮ್ಮ ದಕ್ಷಿಣ ಕನ್ನಡ ಬ ದ ಹವಾಮಾನದ ವಿಚಾರದಲ್ಲಿ ಬಂದರೆ ನಮ್ಮ ಇಲ್ಲಿ ವರ್ಷದ ಮೂರು ತಿಂಗಳು ಮಳೆಯಿಂದ ಎಂದಾದರೆ ಅದು ಅತೀವ ಮಳೆ ಬೀಳುವ ಪ್ರದೇಶ ನಮ್ಮದು ಈ ಆಧಾರದಲ್ಲಿ ಆ ಸ ಸಧಾರಣ ಜೂ ಮೇ ಜೂನ್ ಜುಲೈ ತಿಂಗಳುಗಳಲ್ಲಿ ಮಳೆಯ ಅಬ್ಬರ ಜ ಹೆಚ್ಚಾಗಿರೋದು ಆದರೆ ಪ್ರವಾಸಿಗರಿಗೆ ಇದರಿಂದ ಹೆಚ್ಚಿನ ತೊಂದರೆ ಆಗುವಂತಿದ್ದರು ಕೆಲವು ಸಹ ಕೆಲವಾರು ಪ್ರದೇಶಗಳನ್ನು ನೋಡಲು ತುಂಬ ಚೆನ್ನ ಸುಂದರವಾಗಿರುತ್ತದೆ ಹಾಗೆ ಇಲ್ಲಿ ತುಂಬ ಸ್ಥಳಗಳನ್ನು ನಮ್ಮ ಇಲ್ಲಿ ಧಾರ್ಮಿಕ ಕ್ಷೇತ್ರಗಳೇ ಹೆಚ್ಚಾಗಿರುವುದರಿಂದ ಪ್ರವಾಸಿ ಧಾರ್ಮಿಕ ಪ್ರದೇಶಗಳೇ ಪ್ರದೇಶಗಳೇ ಹೆಚ್ಚಾಗಿರುವುದು ಕಾಣ ಸಿಗುವುದು ತುಂಬ ದೇವಸ್ಥಾನಗಳು ತುಂಬ ಸುಂದರವಾದ ದೇವಸ್ಥಾನಗಳು ಅದೇ ರೀತಿ ಪ್ರವಾಸಿ ತಾಣಗಳಿಂದ ಎಂದು ಗುರುತಿಸುವುದಾದರೆ ಇಲ್ಲಿ ಎಲ್ಲಾ ಧಾರ್ಮಿಕ ಕ್ಷೇತ್ರಗಳು ಚೆನ್ನಾಗಿ ನೋಡುವಂತಹುಗಳೇ ಸಿಗುತ್ತದೆ ಉದಾಹರಣೆಗೆ ನಮ್ಮ ಕ್ರೈಸ್ತ ಧರ್ಮೀಯರ ವಿವಿಧ ಚರ್ಚ್ ಚಾಪಲ್ಗಳು ಅಲೋಶಿಯಸ್ ಚಾಪೆಲ್ ಅಂತಹವುಗಳು ಅದೇ ತರಹ ದೇ ನಮ್ಮ ಮುಸ್ಲಿಂ ಬಾಂಧವರ ದರ್ಗಾಗಳು ಅದೇ ಥರ ನಮ್ಮ ಹಿಂದೂ ಧರ್ಮಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ದೇವಸ್ಥಾನಗಳು ವಿಶೇಷವಾಗಿ ಪ್ರವಾಸಿ ತಾಣಗಳಾಗಿವೆ ಪರಿವರ್ತಿತವಾಗಿದೆ ಎನ್ನಬಹುದು ಇಲ್ಲಿ ನಡೆಯುವ ಹೆಚ್ಚಾಗಿ ಇಲ್ಲಿ ನವಂಬರ್ ತಿಂಗಳಿನಿಂದ ಮೇ ಮ ಏಪ್ರಿಲ್ ಮೇವರೆಗೂ ಹಬ್ಬವು ಜಾತ್ರೆಗಳು ನಡಿತಾ ಇರ್ತವೆ ಇಲ್ಲಿಯ ಜಾತ್ರೆಗಳೆಂದರೆ ಅದು ತುಂಬ ಸುಂದರವಾಗಿರುವುದು ಅಚ್ಚು ಕಟ್ಟಾಗಿ ಶಿಸ್ತು ಬದ್ಧವಾಗಿ ನಡೆಯುವಂಥದ್ದು ಹಾಗಾಗಿ ಇಲ್ಲಿ ಯಾವುದೇ ರೀತಿಯ ಕೊರತೆಗಳನ್ನು ಕಾಣುವುದು ಕಡಿಮೆ ಪ್ರತೀ ಜ ದೇವ ದೇವ ದೇವಸ್ಥಾನಗಳ ಬಗ್ಗೆ ಅತೀವ ಕಾಳಜಿ ವಹಿಸುವುದು ನಮ್ಮ ಸರಕಾರವಾಗಲಿ ಅಥವಾ ಖಾಸಗಿಯವರಾಗಲಿ ಈ ಬಗ್ಗೆ ತುಂಬ ಗಮನ ಅಥವಾ ಆಸಕ್ತಿಯಿಂದ ನೆರವೇರಿಸಲು ಪ್ರಯತ್ನಿಸುತ್ತಾರೆ ನಮ್ಮನ್ನು ಇದಕ್ಕೆ ನಿರ್ದಿಷ್ಟ ಸೀಝನ್ ಅಥವಾ ಸಮಯವೆಂದರೆ ಸಾಧಾರಣವಾಗಿ ಎಫ್ ನಮ್ಮ ಏಪ್ರಿಲ್ ಮೇ ಜೂನ್ ಜುಲೈ ಬಿಟ್ಟರೆ ಮತ್ತೆ ಆಗಸ್ಟಿನಿಂದ ಶು ಆಗಸ್ಟ್ ತಿಂಗಳಿನಿಂದ ಸಾಧಾರಣ ಮೇಯವರೆಗೆ ಏಪ್ರಿಲ್ ಅಂತ್ಯದವರೆಗೆ ಈ ಇಲ್ಲಿ ನಮ್ಮ ದಕ್ಷಿಣ ಕನ್ನಡವನ್ನು ಭೇಟಿ ಕೊಡಲು ಸೂಕ್ತವಾದ ಸಮಯ ಎಂದು ಹೇಳಬಹುದು